ಹೇರ್ ಸ್ಟೈಲ್ ಪ್ರಸನ್ನ ಅವರಾ ಹ್ಞೂ ಅಲ್ಲ ಅಂದರೆ ನಾನು ಒಂದು ಸ್ವಲ್ಪ ಕಟ್ಟಿಂಗ್ ಮಾಡಿಸ್ಬೇಕಾಯಿತ್ತು ಮತ್ತೆ ನನ್ನದು ಕೂದಲು ಎಲ್ಲ ತುಂಬ ರಫ್ ಇದೆ ಅದಕ್ಕೆ ಏನಾದ್ರೂ ಸಿಗುತ್ತ ಅಂತ ಯಾವ ಥರ ಐಟಮ್ ಏನಾದ್ರು ಸಿಗುತ್ತ ಅಂತದ್ದು ಸ್ವಲ್ಪ ಬೇಕಿತ್ತು ರಫ್ ಇದೆ ತುಂಬ ಉದ್ರುತಿದೆ ಮತ್ತೆ ಅದರಲ್ಲಿ ಹೊಟ್ಟಿದೆ ನೋಡಿ ಸ್ನಾನ ಮಾಡಬೇಕಾದ್ರು ಉದುರುತ್ತೆ ನಾನು ಸುಮ್ಮನೆ ಇದ್ದಾಗ ಬರಿಬೇಕಾದರೆ ತಲೆ ತಗ್ಗು ಇಟ್ಕೊಂಡಾಗ ಎಲ್ಲ ತುಂಬ ಕೂದಲೆಲ್ಲ ಉದುರುತ್ತೆ ಮತ್ತೆ ತುಂಬ ಡ್ಯಾಂಡ್ರಫ್ ಎಲ್ಲ ಆಗಿದೆ ಈಗ ಅದೆ ಯಾವ ಥರ ಏನಾದ್ರು ನಿಮ್ಮ ಅಂಗ್ಡಿಲಿ ಏನಾದ್ರು ಸಿಗುತ್ತ ಅಂತ ನಾನು ಫೋನ್ ಮಾಡಿ

ಹಾಂ ಸರಿ ಸರಿ ಯಾವ ಥರ ಶಾಂಪು ಬೇಕು ಅಂದರೆ ನನಿಗೆ ಒಟ್ಟು ನನಿಗೆ ಈ ಥರ ಉದ್ರೋದೆಲ್ಲ ನನಿಗೆ ತುಂಬ ಅವಯ್ಡ್ ಆಗ್ಬೇಕು ಅಷ್ಟೆ ಅದೊಂದು ಬೇಕು ಅದೆ ಯಾವ ಥರ ಶಾಂಪು ಯಾವ ಥರ ಎಷ್ಟು ಪ್ರೈಝ್ ಆಗುತ್ತೆ ಯಾವ ಥರ ಎಲ್ಲ ಅದು

ಹಾಂ ಸರಿ

ಓಕೆ

ಅದೆ ಸರಿ ಯಾವಾಗ ಬರಬೇಕು ಎಷ್ಟು ಪ್ರೈಝ್ ಆಗುತ್ತೆ ಅಮೌಂಟ್ ಎಲ್ಲ ಎಷ್ಟು ಆಗುತ್ತೆ ನಿಮ್ಮ ಅಂಗಡಿ ಲೊಕೇಶನ್ ಎಲ್ಲಿದೆ ಅದನ್ನು ಸ್ವಲ್ಪ ಎಲ್ಲ ಹೇಳ್ತಿರಾ ಹಾಂ ಓಕೆ ನಾವು ಎಷ್ಟೊತ್ತಿಗೆ ಬರಲಿ ಎಷ್ಟು ಜನ ಇರ್ತಾರೆ ಹಾಂ ಸರಿ ಓಕೆ ತ್ಯಾಂಕ್ ಯು ಸರ್